ಗ್ರಾಮೀಣ ಹಳ್ಳಿ ಹಳ್ಳಿಗಳಲ್ಲಿ ಮತ್ತು ಗ್ರಾಮೀಣ ಜನರು ಎಲ್ಲರೂ ಆವಾಗ ಅವ್ರು ಆಟಗಳೇ ಚೆಂದ ನೋಡೊಕೆ ಮತ್ತು ಕ್ರೀಡೆಗಳು ಆಟಗಳು ಕ್ರೀಡೆಗಳು ಎಲ್ಲ ಒಂದೇ ಆದರೆ ಆಡೋದು ನೋಡೋಕ್ಕಿಂತ ಆಡೋದು ಚೆಂದ ಯಾಕೆಂದರೆ ಕಬಡ್ಡಿ ಖೋಖೋ ತ್ರೋ ಬಾಲ್ ವಾಲಿಬಾಲ್ ಗೋಲಿ ಗಿಲ್ಲಿದಾಂಡು ಎಲ್ಲವೂ ಸಹ ಒಂದು ಗ್ರಾಮೀಣ ಆಟಗಳೇ ಅವೆಲ್ಲ ಗ್ರಾಮೀಣ ಆಟಗಳು ಆವಾಗ ಅಂದರೆ ನಾವು ಚಿಕ್ಕವರಿದ್ದಾಗ ನಮ್ಮ ಒಂದು ಬೀದಿಯ ಹುಡುಗ್ರು ಊರಿನ ಹುಡುಗ್ರು ಎಲ್ಲ ಸೇರಿ ಎಲ್ಲ ಆಟಗಳನ್ನು ನೋ ಆಡಿ ಅನುಭವಿಸಿದ್ದೀವಿ ಮತ್ತು ಚೆನ್ನಾಗಿದೆ ಆಟಗಳೆಲ್ಲವೂ ಆಡೋ ಆಟಗಳು ಆಡಬೇಕು ಆಡಿದ್ರೇನೆ ನಮ್ಮ ದೇಹ ಮತ್ತು ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಏಕೆಂದ್ರೆ ಯಾವುದೇ ಕ್ರೀಡೆಲಿ ಇಲ್ಲ ಅಂತ ಅಂದ್ರೆ ಆ ವ್ಯಕ್ತಿ ಇಲ್ಲ ಅಂತಲೇ ಅರ್ಥ ಅಲ್ಲಿಗೆ ನನ್ನ ಭಾವನೆ ಅದು ಯಾವ್ದಾದ್ರೂ ಒಂದು ಕ್ರೀಡೆಯಲ್ಲಿ ಅವ್ನ ತೊಡಗಿಕೊಳ್ಬೇಕು ಯಾವ್ದಾರ ಆಗ್ಬಿಡು ಕಬಡ್ಡಿ ಖೋ ಖೋ ತ್ರೋ ಬಾಲ್ ವಾಲಿಬಾಲ್ ಕ್ರಿಕೇಟ್ ಮ ಇನ್ನೂ ಮುಂತಾದ ಕ್ರೀಡೆಗಳು ಅವ್ರಿಗೆ ಆದ ಅವ್ರದ್ದೇ ಆದ ಒಂದೂ ಪ್ರದೇಶಗಳಲ್ಲಿ ಅವ್ರದ್ದೇ ಆದ ಒಂದು ಆಟಗಳಿರ್ತವೆ ಅದು ಗ್ರಾಮೀಣದಲ್ಲಿ ಅವ್ರದ್ದೇ ಆದ ಇರ್ತವೆ ಕೆಲವು ಕೆಲವರು ಈಜು ನೀರಲ್ಲಿ ಈಜುವುದು ಒಂದು ಆಟ ಈಜು ಸ್ಪರ್ಧೆ ಕೆರೆಗಳಲ್ಲಿ ಮತ್ತು ಇನ್ನೊಂದು ಕಾವಲೆಗಳಲ್ಲಿ ಅವ್ರು ಈಜೋದು ಒಂದು ಆಟವೇ ಅದು ಅದೇ ಥರ ಈ ಕ್ರಿಕೇಟ್ ಖೊ ಖೊ ಈ ಸ್ಕೂಲುಗಳಲ್ಲಿ ಖೋ ಖೋಗೆ ಸ್ಟೇಟ್ ಅವಾರ್ಡ್ ಮತ್ತು ತಾಲ್ಲೂಕು ಲೆವಲ್ ಮಟ್ಟಿಗೆ ಹೋಗಿಬಿಟ್ಟು ಖೋ ಖೋಗಳ್ನ ಆಡ್ತಾಯಿದ್ದೋ ಅಲ್ಲಿ ಒಂದು ಪ್ರಶಸ್ತಿಗಳೆಲ್ಲ ಬರ್ತಾಯಿದ್ದೊ ಮತ್ತು ಕಬ ಕಬಡ್ಡಿಯೂ ಅಷ್ಟೇ ಸ್ಕೂಲಲ್ಲಿ ಐ ಸ್ಕೂಲ್ಗಳಲ್ಲಿ ನಾವು ಎಲ್ಲ ಹುಡುಗ್ರುಗಳೂ ಲಂಚ್ ಬ್ರೇಕ್ ಬಿಟ್ಟಾಗ ಇಲ್ಲ ಆಟದ ಒಂದು ಫೀಲ್ಡ್ ಅಂತ ಇದ್ದಾಗ ಆ ಫೀಲ್ಡಗೆ ಬಂದು ಎಲ್ಲ ಕಬಡ್ಡಿ ಆಡವು ಎಲ್ಲ ಹುಡುಗರು ಸೇರ್ಕೊಂಡು ಕಬಡ್ಡಿ ಆಡಿ ತುಂಬ ಖುಷಿಪಡ್ತಾ ಇದ್ದೋ ಇನ್ನೂ ಊರುಗಳು ಎಲ್ಲಿ ನಮ್ಮ ಒಂದು ಹಳ್ಳಿಗಳಲ್ಲಿ ಬಂದರೆ ಕ್ರಿಕೇಟು ಕ್ರಿಕೇಟು ಅಂದರೆ ಒಂದು ಫ್ರೆಂಡ್ಸ್ ಸರ್ಕಲು ಎಲ್ಲ ರಜಾ ಇದ್ದಾಗ ಮತ್ತು ಹಬ್ಬ ಜನಗಳಿದ್ದಾಗ ನಮ್ಮ ಫ್ರೆಂಡ್ಸ್ಗಳೆಲ್ಲ ಹಳೆವ್ರು ಎಲ್ಲೋ ಹೊರ್ಗಡೆ ಹೋದಾಗ ಅವರೂ ಮತ್ತೆ ಬರದೇ ಹಬ್ಬಗಳಿಗೆ ಹಬ್ಬಗಳಿಗೆ ಮತ್ತು ಇನ್ನೊಂದು ರಜೆ ಇದ್ದಾಗೆ ಬಂದಾಗ ನಾವು ಆಡ್ತಿದ್ದೆ ಮೊದಲನೇ ಆಟ ಅಂದರೆ ಕ್ರಿಕೇಟು ಆ ಕ್ರಿಕೇಟು ಹೇಗಿತ್ತಪ್ಪ ಅಂದರೆ ಬ್ಯಾಟು ಬಾಲ್ ಮತ್ತು ವಿಕೆಟ್ಸ್ ಎಲ್ಲನೂ ನಾವು ತಗೊಳ್ಬೇಕು ಅಂದರೆ ಎಲ್ಲರೂ ಸಮವಾಗಿ ದುಡ್ಡು ಹಾಕ್ತಾಯಿದ್ದೊ ಏಕೆಂದರೆ ಅವ್ನು ಹಾಕ್ದ ಅನ್ನೋದು ಅವ್ನ್ಗೆ ಇವ್ನು ಹೇಳ್ಬಾರ್ದು ಇವ್ನು ಹಾಕ್ತ ಅಂತ ಅವ್ನ್ಗೆ ಹೇಳ್ಬಾರ್ದು ಎಲ್ಲರೂ ಸಮವಾಗಿ ಇದ್ದು ಎಲ್ಲ ಸಮವಾಗಿ ಹಾಕಿ ಆಡಿದಾಗ್ಲೇ ಅದಕ್ಕೆ ಒಂದು ತ್ರಿಲ್ಲು ಅಂದರೆ ಮಜಾ ಇರೋದು ಕ್ರಿಕೇಟ್ ಹೆಂಗಿತ್ತಪ್ಪಾ ಅಂದರೆ ಈಗ ನಾವು ನಾವುಗಳೇ ಒಂದು ಎರಡು ಟೀಮ್ ಮಾಡ್ಕೊಂಡು ಆ ಟೀಮಲಿ ಕ್ರಿಕೆಟ್ ಆಡಿಕೊಂಡು ಅವ್ರ್ದೊಂದು ಟೀಮು ನಮ್ದೊಂದು ಟೀಮು ಅಂದ್ಕೊಂಡು ಇಷ್ಟು ಸ್ಕೋರು ಅದಕ್ಕೆ ನಾವು ಒಂದೂ ಬಾಜಿ ಕಟ್ತಾಯಿದ್ದೆವು ಸಿಕ್ಸ್ ಹೊಡೆದೇ ಹೊಡಿತೀಯಾ ಗೆಲ್ಲೇಬೇಕು ನೀವು ಅಂದ್ಕೊಂಡು ಆಗ ಅವರೂ ಗೆದ್ದರೆ ಗೆಲ್ಲೋರು ಸೋತರೆ ಸೋಲೋರು ಅಂದರೆ ನಾವು ಅದಕ್ಕೆ ಯಾವ್ದಕ್ಕೂ ತಲೆಕೆಡ್ಸ್ಕೊಳ್ತಿರ್ಲಿಲ್ಲ ಓನ್ಲಿ ಆಟ ಆಡಬೇಕು ಆಡ್ತಾಯಿದ್ದೆವು ಎಲ್ಲರೂ ಅದರಲ್ಲಿ ಫ್ರೆಂಡ್ಸ್ಗಳು ಮತ್ತು ಬೀದಿ ಹುಡುಗ ಊರ್ನ ಹುಡುಗ್ರು ಎಲ್ಲ ಬಂದು ಸೇರ್ಕೊಳ್ಳೋರು ಆಮೇಲೆ ಆ ಆಟನ ಒಂದು ಟೂರ್ನಮೆಂಟ್ ಅಂತ ಇಟ್ಟು ಅಕ್ಕಪಕ್ಕದ ಊರುಗಳವರು ಬಂದು ನಮ್ಮ ಊರಿನ ಮೇಲೆ ಅವು ನಮ್ಮ ಟೀಮ್ ಮೇಲೆ ಆಡೋರು ಯಾವುದೇ ಸಂಕೋಚ ಇಲ್ಲದೇನೆ ಏನೇ ಇಲ್ಲದೇನೆ ಒಂದು ಕ್ರಿಕೆಟ್ನ ಆಡ್ಬೇಕಾದ್ರೆ ಎಲ್ಲರೂ ಎಂಕ್ರೇಜ್ ಮಾಡೋರು ಊರಿನ ಒಂದು ದೊಡ್ಡವರಾಗಿಬಿಡು ಚಿಕ್ಕವರಾಗಿಬಿಡು ಎಲ್ಲರೂ ನೋಡಿ ಬಂದು ಆಟನ ಖುಷಿಪಡೋರು ಮತ್ತು ಇನ್ನೂ ಚೆನ್ನಾಗಿ ಆಡಿ ಅಂತ ನಮಗೆ ಎಂಕ್ರೇಜ್ ಮಾಡೋರು ಪ್ರೋತ್ಸಾಹ ಕೊಡ್ತಾರೆ ಕೊಡ್ತಿದ್ರು ಚೆನ್ನಾಗಿತ್ತು ಆವತ್ತಿನ ಆಟಗಳು ಹೇಗಿತ್ತು ಅಂತ ಅಂದ್ರೆ ಈವತ್ತೂ ಆ ಆಟಗಳು ಹಳ್ಳಿಗಳಲ್ಲಿ ಕಡಿಮೆ ಆಗ್ತಾಯಿದೆ ಏಕೆಂದರೆ ಈವತ್ತಿನ ಈ ಈ ಜನ್ರೇಸಿನ ಹುಡುಗ್ರು ಆಟಗಳನ್ನು ಅಷ್ಟೂ ತಗೊಳ್ತಾ ಇಲ್ಲ ಎಲ್ಲ ಮೊಬೈಲ್ ಮೊಬೈಲಲ್ಲೇ ಮುಳುಗಿರ್ತಾರೆ ಎಲ್ಲ ಮಾಡಿರ್ತಾರೆ ಆಟಗಳನ್ನ ಆಡಬೇಕು ಮೈನ್ ನಗಿಸ್ಬೇಕು ಬಗ್ಗಿಸ್ಬೇಕು ಬೆವ್ರು ಸುರಿಸಬೇಕು ಆಟಗಳು ಆಡಿದಷ್ಟು ತುಂಬ ಒಳಿ ಹೆಲ್ತಿಯಾಗಿರ್ತಿವಿ ಆರೋಗ್ಯವಾಗಿರ್ತದೆ ಆಟಗಳಾಡಬೇಕು ಕಬಡ್ಡಿ ಖೋಖೊ ಯಾವುದೇ ಥರ ಆದ ಅದು ಯಾವುದೇ ಥರ ಆಟಗಳಾಗಲಿ ಮಕ್ಕಳು ಆಟಗಳನ್ನ ಆಡಲೇಬೇಕು ಆಡಿದಾಗ್ಲೇ ಅವುಕ್ಕೆ ಒಂದೂ ಎಲ್ತಿ ಇರೋಕೆ ಆರೋಗ್ಯವಾಗಿರೋಕೆ ಸಾಧ್ಯವಾಗುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಮತ್ತು ಈಗಿನ ಒಂದು ಹುಡುಗ್ರು ಆಸ್ಟೆಲ್ಗಳಲ್ಲಿ ಚೆನ್ನಾಗಿ ಆಟ ಆಡ್ತಾರೆ ಎಲ್ಲ ಎಲ್ಲ ಅಂದರೆ ಎಲ್ಲ ಒಂದೇ ಥರ ಇರ್ತಾರಲ್ಲ ಒಂದೇ ಕಡೆ ಇರ್ತಾರಲ್ಲ ಚೆನ್ನಾಗಿ ಆಟ ಆಡ್ತಾರೆ ಅವ್ರಿಗೆ ರಜೆ ಆಲಿಡೇಸ್ ಇದ್ದಾಗಲೇ ಅವ್ರಿಗೆ ಮಜಾ ಅವರು ಎಲ್ಲ ಒಂದು ವಾಲಿಬಾಲ್ ತ್ರೋ ಬಾಲ್ ಎಲ್ಲ ಥರದಲ್ಲೂ ಸಲಕರಣೆ ಅವ್ರಿಗೆ ಇರುತ್ತದೆ ಯಾವುದು ಬೇಕು ಇವ್ರು ಚಾಯ್ಸ್ ಮಾಡಿಕೊಂಡು ಅವರು ಗುಂಪು ಗುಂಪು ಕಟ್ಕೊಂಡವ್ರು ಚೆನ್ನಾಗಿ ಆಟ ಆಡಿ ಎಂಜಾಯ್ ಮಾಡ್ತಾರೆ ಏಕೆಂದ್ರೆ ಅವರು ಹೊರ್ಗಡೆ ಬಂದಾಗ ನಮ್ಗಳ್ಗೆ ಊರ್ಗಳ್ಗೆ ಬಂದಾಗ ಹೇಳ್ತಾಯಿದ್ರು ನಮ್ಮಲ್ಲೆ ಒಂದು ಆಸ್ಟ್ಲ್ಗಳಲ್ಲಿ ಒಂದು ತ್ರೋ ಬಾಲ್ ವಾಲಿ ಬಾಲ್ ನಮ್ಮ ಊರಲ್ಲಿ ಯಾವ ಥರ ಹಳ್ಳಿಗಳಲ್ಲಿ ಆಡ್ತಿದ್ದಾರೆ ಅದೇ ಥರ ನಮ್ಮ ಒಂದು ಆಸ್ಟೆಲ್ಗಳಲ್ಲೂ ನಾವೂ ಆಡ್ತೀವಿ ಅನ್ನೋದು ಒಂದು ಅವರು ನಮ್ಮ ಫ್ರೆಂಡ್ಸ್ ಹೇಳ್ತಾಯಿದ್ರು ನಮ್ಮ ಹಳ್ಳಿಗಳಲ್ಲೇನು ಕಡಿಮೆಯಿಲ್ಲ ಈ ಕೆಸರೇ ಓಟ ಇದು ಈ ಹಬ್ಬಗಳಲ್ಲಿ ಅದಕ್ಕೋಸ್ಕರನೇ ಕೆಸರೇ ಓಟ ಅಂತ ಮಾಡ್ತಾರೆ ಈಗ ಅದಕ್ಕೆ ನೀರು ಎತ್ಕೊಂಡು ಓಡೋಗೋದು ಆಮೇಲೆ ಬಿಂದಿಗೆಗಳಲ್ಲಿ ನೀರು ಹಾಕ್ಕೊಂಡು ಓಡೋಗೋದು ಆಮೇಲೆ ಈ ಇನ್ನೊಂದು ಕುಪ್ಪಾಟ ಕಪ್ಪೆ ಕುಪ್ಪಾಟ ಅಂದ್ಕೊಂಡು ಬರ್ತಾರೆ ಅದಕ್ಕೆ ಚೀಲಗಳು ಹಾಕ್ಬಿಟ್ಟು ಎರ್ಡು ಕಾಲ್ನೂ ಕುಕ್ಕೊಂಡು ಕುಕ್ಕೊಂಡು ಓಡೋಗೋದು ಅದರಲ್ಲಿ ಹೆಂಗ್ಸುಗಳನ್ನ ಬಿಡ್ತಾಯಿದ್ರು ಹೆಂಗ್ಸುಗಳು ಎಷ್ಟೋ ಜನ ಓಡೋಗೋರು ಎಷ್ಟೋ ಜನ ಬಿದ್ದು ಏಟು ಮಾಡ್ಕೊಂಡಿರೋರು ಅವರೇ ಆದರೆ ಅವ್ರಿಗೆ ನೋವಲ್ಲ ಅವ್ರಿಗೆ ಖುಷಿ ನಾನು ಒಂದು ಆಟದಲ್ಲಿ ಪಾಲ್ಗೊಂಡು ನಾನು ಒಂದು ಆಟ ಆಡದೇ ಅನ್ನೋ ಒಂದು ಖುಷಿಯಿತ್ತು ಆವಾಗ ನೋವಂತೂ ಆಗ್ತಾ ಇರಲಿಲ್ಲ ಅದರಲ್ಲಿ ಎಲ್ಲ ಊರ್ನ ಎಲ್ಲ ಜನರೂ ಮತ್ತೆ ದೊಡ್ಡವರು ಚಿಕ್ಕೋರು ಎಲ್ಲ ಪ್ರೋತ್ಸಾಹ ಮಾಡೋರು ಈ ಜನಗಳು ಮಧ್ಯೆ ನಾನು ಆಡದೇ ಅನ್ನೋ ಒಂದು ಅವ್ರಿಗೆ ಎಮ್ಮೆ ಇತ್ತು ಸೋಲು ಗೆಲುವು ನೆಕ್ಸ್ಟ್ ಬಿ ಅಂದರೆ ನಾನು ಒಂದು ಆಟಕ್ಕೆ ಸೇರಿದ್ದೆ ಅನ್ನೋ ಒಂದು ಇದಿತ್ತು ಮತ್ತು ಈಗಲೂ ಸಹ ಹುಡುಗರು ಹಳ್ಳಿಗಳಲ್ಲಿ ಅಲ್ಲಿ ಅನೇಕ ಆಟಗಳನ್ನ ಆಡ್ತಲೇ ಇರ್ತಾರೆ ನಾವು ನೋಡ್ತಲೇ ಇರ್ತೀವಿ ಬೇಕು ಅಂದರೆ ನಾವು ಸೇರ್ಕೊಳ್ತೀವಿ ಈಗಲೂ ಏನು ವಯ್ಸಿಗೆ ಅಂತರ ಇಲ್ಲ ಆಟ ಆಡೋಕೆ ವಯಸ್ಸಿಗೆ ಅಂತರವೇ ಇಲ್ಲ ಯಾವ ವಯ್ಸಲ್ಲಿ ಬೇಕಾದ್ರೂ ಏನು ಬೇಕಾದ್ರೂ ಆಟ ಆಡ್ಬೋದು ದೊಡ್ಡ ದೊಡ್ಡ ಗ್ರೌಂಡಿಗೋದ್ರೆ ನೋಡ್ತೀನಿ ನಮ್ಮ ಹಳ್ಳಿಗಳಲ್ಲಿ ಬಂದರೆ ಅದನ್ನೇ ಆಟ ಆಡಿ ಅನುಭವ್ಸ್ತೀನಿ ಏಕೆಂದರೆ ಅಲ್ಲಿ ನಮ್ಮನ್ನ ಸೇರಿಸ್ಕೊಳ್ಳೋಲ್ಲ ಹಳ್ಳಿಗಳಲ್ಲಿ ನಾವೇ ಅಲ್ಲಿಗೆ ನಾವಿದ್ದರೇನೇ ಆಟ ಇಲ್ಲ ಅಂದ್ರೆ ಇಲ್ಲ ನಮ್ಮ ಹುಡುಗ್ರುಗಳು ನಮ್ಮನ್ನ ಬಿಟ್ಟು ಬೇರೆ ಕಡೆಯಲ್ಲೂ ಸೇರ್ಸೋಲ್ಲ ಖೋ ಖೋ ಆಗಿಬಿಡು ಕಬಡ್ಡಿ ಆಗಿಬಿಡು ಇನ್ನೊಂದು ಬೇರೆ ಥರ ಆಟಗಳೇ ಆಗ್ಬಿಡು ಯಾವುದೇ ಆದ್ರೂ ಅಷ್ಟೇ ಆಡಿ ಎಂಜಾಯ್ ಮಾಡ್ಬೇಕು ಹೊರ್ತು ನೋಡ್ಬಿಟ್ಟು ಖುಷಿಪಡೋದಲ್ಲ ನಾವು ಆಡಿ ಅನುಭವ್ಸಿ ಅದ್ರ ರುಚಿ ಏನಿತ್ತು ಅಂತ ಅನುಭವ್ಸ್ದಾಗ್ಲೇ ತಾನೇ ಈ ಆಟಗಳು ಈ ಥರ ಇರ್ತವೆ ಈ ಥರ ಆಡಿದ್ರೇನೇ ನಮಗೂ ಈ ಥರ ಆಗುತ್ತೆ ಅನ್ನೋಕೆ ಒಂದು ಅನುಭವಗಳು ಆಗಬೇಕು ಆದ್ರೆನೇ ತುಂಬ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ